ಹನ್ನೊಂದು ಒಂದು ಸಾವಿರದ ಒಂಬೈನೂರ ತೊಂಬತ್ತ ಮೂರು ನಾಲ್ಕು ಎರಡು ಸಾವಿರದ ಒಂಬೈನೂರ ತೊಂಬತ್ತ ಆರು ಒಂದು ಒಂಬತ್ತು ಸಾವಿರದ ಒಂಬೈನೂರ ಅರುವತ್ತ ಮೂರು ನಾಲ್ಕು ಎಂಟು ಸಾವಿರದ ಒಂಬೈನೂರ ಐವತ್ತ ಏಳು ಐದು ಆರು ಸಾವಿರದ ಒಂಬೈನೂರ ಇಪ್ಪತ್ತ ಎಂಟು